ನಮ್ಮ ಭಾರತ ದೇಶದ ಆರೋಗ್ಯ ಕ್ಷೇತ್ರ ತುಂಬ ಚೆನ್ನಾಗಿದೆ ಅಂತನೂ ನಾವು ಹೇಳೋದಕ್ಕೆ ಆಗಲ್ಲ ಹಾಗಂತ ಚೆನ್ನಾಗಿಲ್ಲ ಅಂತನೂ ನಾವು ಹೇಳೋದಕ್ಕೆ ಆಗಲ್ಲ ಆದರೆ ನಾವು ಬೇರೆ ದೇಶಗಳಿಗೆ ಹೋಲಿಕೆ ಮಾಡ್ತೇವೆ ಅಂದರೆ ಇನ್ನೂ ತುಂಬನೇ ವ್ಯವಸ್ಥೆ ಆಗಬೇಕು ನಮ್ಮ ಭಾರತ ದೇಶದ ಆರೋಗ್ಯ ಕ್ಷೇತ್ರಗಳಲ್ಲಿ ಸೊ ಯಾಕೆಂದರೆ ಕೆ ತ ಸ್ವಲ್ಪ ಒಳ್ಳೆಯ ಒಂದು ಊರುಗಳಲ್ಲಿ ಅಂದರೆ ಜಿಲ್ಲೆಗಳಲ್ಲಿ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಆಸ್ಪತ್ರೆಗಳು ಆದರೆ ಅದೇ ನಾವು ಹಳ್ಳಿಗಳಿಗೆ ಹೋದರೆ ಆಸ್ಪತ್ರೆಗಳು ಚೆನ್ನಾಗಿಲ್ಲ ಬೆಡ್ಗಳು ಚೆನ್ನಾಗಿಲ್ಲ ಬಿಳ್ ಕಟ್ಟಡಗಳು ಚೆನ್ನಾಗಿಲ್ಲ ಶೌಚಾಲಯಗಳು ಚೆನ್ನಾಗಿಲ್ಲ ಕರೆಕ್ಟ್ ಸರಿಯಾದ ಸಮಯಕ್ಕೆ ವೈದ್ಯರು ಬರೋದಿಲ್ಲ ಹೀಗೆ ತುಂಬ ತರಹದ ಒಂದು ಸವಾಲುಗಳನ್ನು ನಮ್ಮ ದೇಶದ ಜನರು ಎದುರಿಸ್ತಾಯಿದ್ದಾರೆ ಅದರಲ್ಲಿ ಹೆಚ್ಚಾಗಿ ತುಂಬ ಕಷ್ಟನ ಅನುಭವಿಸ್ತಿರೋದು ನಮ್ಮ ಹಳ್ಳಿಯ ಒಂದು ಜನತೆ ಊರುಗಳಲ್ಲಿ ತಾಲ್ಲೂಕು ಜಿಲ್ಲೆಗಳಲ್ಲಿ ನಮಗೆ ಸುಲಭವಾಗಿ ವೈದ್ಯರು ಸಿಕ್ಬಿಡ್ತಾರೆ ಆದರೆ ಹಳ್ಳಿಗಳಲ್ಲಿ ಹಾಗಾಗೋದಿಲ್ಲ ಈಗ ನಾವು ಮಧ್ಯರಾತ್ರಿ ಹೋಗಿ ಎರಡು ಗಂಟೆಗೆ ಆಸ್ಪತ್ರೆಗೆ ಹೋಗ್ತೀವಿ ಅಂದರೆ ಅಲ್ಲಿ ಯಾವುದೇ ದೊಡ್ಡ ವೈದ್ಯರು ಇರುವುದಿಲ್ಲ ಆವಾಗ ತುಂಬ ಕಷ್ಟ ಆಗತ್ತೆ ಅವರಿಗೆ ತಾಲ್ಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಬರ್ಬೇಕಾಗತ್ತೆ ಆ ಟೈಮಲ್ಲಿ ಅವರಿಗೆ ವಾಹನಗಳ ವ್ಯವಸ್ಥೆನೂ ಕಷ್ಟ ಆಗತ್ತೆ ಆಮೇಲೆ ತಾಲ್ಲೂಕು ಜಿಲ್ಲಾ ಮಟ್ಟದಲ್ಲಿ ನಾವು ಬಂದು ಚಿಕಿತ್ಸೆ ಕೊಡಿಸ್ತೀವಿ ಅದೂ ಸರ್ಕಾರಿ ಆಸ್ಪತ್ರೆಗಳಾದರೆ ಪರವಾಗಿಲ್ಲ ಸರ್ಕಾರಿ ಆಸ್ಪತ್ರೆಗಳಾವಾಗ ಸಿಗದೇ ಇದ್ರೆ ನಾವು ಗವ್ರ್ ಪ್ರೈವೆಟ್ ಆಸ್ಪತ್ರೆಗಳಿಗೆ ಹೋಗ್ಬೇಕಾಗತ್ತೆ ಅಲ್ಲಿ ಖರ್ಚು ವೆಚ್ಚಗಳನ್ನು ನಮ್ಮ ಹಳ್ಳಿ ಜನರಿಗೆ ಮಾಡೋದು ತುಂಬನೇ ಕಷ್ಟ ಆಗ್ಬಿಡತ್ತೆ ಸಾಲಗಳು ಮಾಡ್ಬೇಕಾಗತ್ತೆ ಆಮೇಲೆ ನಾವು ಸಾ ಗಾ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ವಿ ಅಂದರುನೂ ಕೆಲವು ಸರ್ಕಾರಿ ಆಸ್ಪತ್ರೆಗಳು ಸು ಶುಚಿತ್ವದಲ್ಲಿರ್ತವೆ ಆದರೆ ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಷ್ಟೊಂದು ವ್ಯವಸ್ಥೆಗಳು ಇರೋದಿಲ್ಲ ಸಿಬ್ಬಂದಿಗಳು ಇರೋದಿಲ್ಲ ವೈದ್ಯರು ಇರೋದಿಲ್ಲ ಇದ್ರೆ ಸೂ ನಿರ್ಲಕ್ಷ್ಯ ಮಾಡ್ತಾರೆ ಇವಾಗ ಬರ್ತಾರೆ ಆವಾಗ ಬರ್ತಾರೆ ಅಂತ ಸುಳ್ಳು ನೆಪಗಳನ್ನು ಹೇಳ್ತಿರ್ತಾರೆ ಹಾಗಾಗಿ ಒ ತುಂಬ ಚೆ ನಮ್ಮ ದೇಶದಲ್ಲಿ ಚೆನ್ನಾಗಿಲ್ಲ ಅಂತನೂ ಹೇಳೋಕ್ಕಾಗಲ್ಲ ಆರೋಗ್ಯ ಕ್ಷೇತ್ರ ಯಾಕೆರೆ ತುಂಬ ದೊಡ್ಡ ದೊಡ್ಡ ಊರುಗಳಲ್ಲಿ ತುಂಬ ಚೆನ್ನಾಗೇ ಇದೆ ಒಳ್ಳೆಯ ಒಂದು ಚಿಕಿತ್ಸೆನೇ ಕೊಡ್ತಾರೆ ಯಾವುದೇ ಕಾಯಿಲೆಗಳಿಗಾದ್ರೂನು ಒಳ್ಳೆಯ ಚಿಕಿತ್ಸೆ ನಮ್ಮ ದೇಶದಲ್ಲಿದೆ ಒಳ್ಳೊಳ್ಳೆ ವೈದ್ಯರು ಇದ್ದಾರೆ ಆದರೆ ನಾವು ಸ್ವಲ್ಪ ನಾವು ಗಮನ ಕೊಡ್ಬೇಕಾಗಿರೋದು ಹಳ್ಳಿಗಳ ಕಡೆ ಅಲ್ಲಿಯ ಒಂದು ಆಸ್ಪತ್ರೆಗಳ ಕಡೆ ನಾವು ಗಮನ ಕೊಡಬೇಕಾಗತ್ತೆ ಅಮೇಲೆ ಸ್ವಲ್ಪ ಖರ್ಚುವೆಚ್ಚ ದೊಡ್ಡ ದೊಡ್ಡ ಆ ಆಪ್ರೇಷನ್ಸ್ಗಳನ್ನ ನಾವು ಕಡಿಮೆ ವೆಚ್ಚದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡೋ ಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಭಾರತ ಸರ್ಕಾರ ಮಾಡ್ಬೇಕಾಗಿರೋದು ಮಾಡ್ಬೇಕಾಗಿದೆ ಆವಾಗ ಒಂದು ಮಿಡ್ಲ್ ಒಂದು ಬಡ ಕುಟುಂಬದವರಿಗೆ ತುಂಬನೇ ಸಹಾಯ ಆಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ತುಂಬಾ ಸುಧಾರಣೆ ಆಗಬೇಕು ಹಾಗಂತ ಇಲ್ಲ ಸುಧಾರಣೆ ಇಲ್ಲ ಇಲ್ಲ ಅಂತನೂ ಹೇಳೋಕ್ಕಾಗೋದಿಲ್ಲ ಆದರೂ ಇನ್ನೂ ಜಾಸ್ತಿ ಆಗಬೇಕು